ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕನ್ನಡ ಆಡುಭಾಷೆಯಾಗಿದೆ ಇದು ಎಲ್ಲ ಜನರಿಗೆ ಸಾಮಾನ್ಯವಾಗಿ ತಿಳಿದಿರುವಂತಹ ಭಾಷೆ ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಕನ್ನಡ ಒಂದು ಆಡುಭಾಷೆಯಾಗಿ ನಾವು ಬಳಸ್ತೀವಿ ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡೋದರಿಂದ ಮೊದಲಿನಿಂದಲೂ ಅಂದರೆ ನಾನು ಹುಟ್ಟಿನಿಂದಲೂ ಸಹ ಕನ್ನಡ ನನಗೆ ನನ್ನ ಹಿರಿಯರಿಂದ ಬಂದುಬಿಟ್ಟಿದೆ ಕನ್ನಡ ಪ್ರತಿಯೊಂದುನುನೂ ಕನ್ನಡದಲ್ಲೇ ಹೇಳ್ತಾ ಕನ್ನಡವನ್ನೇ ಕಲೀತಾ ಬಂದಿರೋದರಿಂದ ನನ್ನ ಸಂಸ್ಕೃತಿಯ ಮೇಲೆ ಕೂಡ ಅದರ ಪ್ರಭಾವ ಬೀರ್ತಾ ಬಂದಿದೆ ಕರ್ನಾಟಕಕ್ಕೆ ತನ್ನದೇ ಆದಂತಹ ಕೆಲವೊಂದು ಸಂಸ್ಕೃತಿ ಹಿಂದಿನಿಂದಲೂ ಬೆಳೆದು ಬಂದಿದೆ ಆ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನ್ನಡ ನಮ್ಮ ಮಾತೃಭಾಷೆಯಾಗಿರೋದರಿಂದ ನಮಗೆ ಸಹಾಯ ಮಾಡ್ತಾ ಇದೆ ಅಷ್ಟೇ ಅಲ್ಲದೇ ನಾವು ಇಲ್ಲಿಂದ ಬೇರೆ ಕಡೆ ಅಂದರೆ ಬೇರೆ ರಾಜ್ಯಗಳಿಗೆ ಹೋದರೆ ನಮ್ಮನ್ನು ಕರ್ನಾಟಕದವರು ಕನ್ನಡದವರು ಅಂತ ಗುರುತಿಸ್ತಾರೆ ನಮ್ಮ ಉಡುಗೆ ತೊಡುಗೆ ಎಲ್ಲದ್ರಲ್ಲೂ ಸಹ ಒಂದು ವಿಶೇಷವಾದ ರೀತಿ ಇರುತ್ತೆ ನಮ್ಮ ಕನ್ನಡಿಗರಲ್ಲಿ ಇದು ನಮಗೆ ಒಂದು ರೀತಿಯ ಹೆಮ್ಮೆಯನ್ನು ನೀಡುವಂತಹ ವಿಷಯ ಆಗಿದೆ ನೀವು ಹೊರ್ಗಡೆ ಯಾವುದೇ ರಾಜ್ಯಕ್ಕೆ ಹೋದರೂ ಸಹ ನಾವು ನಮ್ಮ ವೇಷಭೂಷಣವನ್ನು ನೋಡಿದ ತಕ್ಷಣ ಅವರು ಏನನ್ಕೊತಾರೆ ಓ ಇವರು ಕರ್ನಾಟಕದವರು ಕನ್ನಡದವರು ಅನ್ನೋದು ಅವರು ಈಸಿಯಾಗಿ ಗುರ್ತಿಸೋದಕ್ಕೆ ಸಾಧ್ಯ ಆಗಿದೆ ಇದರಿಂದ ಕನ್ನಡ ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಒಂದು ಆಚಾರ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಬೇರೆಯವರು ನಮ್ಮನ್ನು ಗುರ್ತಿಸೋದಕ್ಕೆ ಸಹಾಯ ಆಗಿದೆ